ಊಂ ಹೇಳಿ ಊಂ ಊಂ ಹೇಳಿ

ನಮ್ಮಲ್ಲಿ ಮಲ್ಲಿಗೆ ಹೂವು ಇದೆ ಸಂಪಿಗೆ ಹೂವು ಇದೆ ಕನಕಂಬ್ರನೂ ಇದೆ ರೋಜನೂ ಇದೆ ಅದೇ ಗುಲಾಬಿ ರೋಜಾ ಅಂದೆನಲ್ಲ ಗುಲಾಬಿ ಅದೆ ನಿಮ್ಗೆ ಎಷ್ಟು ಬೇಕು ಹ್ಞೂ ಐದು ಕೆ ಜಿನಾ ಕೆ ಜಿಗೆ ನೂರೈವತ್ತು ರೂಪಾಯಿ ಆಗಿದೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ನೂರೈವತ್ತು ಹಾಂ ನಮ್ಮ ತಾವ ಜಾಸ್ತಿ ರೇಟು ಸರ್ ಈಗ ಪ್ರೆಶ್ಶಾಗಿ ತಂದಿರೋದು ಪ್ರೆಶ್ಶಾಗಿರೋದು ನಮ್ಮ ತಾವ ಏನಂದರೆ ಸೆಕೆಂಡ್ ಮಾಲಲ್ಲ ಒ ಒರ್ಜಿನಲ್ ಮಾಲೇ ಮಾರಿಗೇ ಕೆ ಜಿಗೆ ಮಾ ಅದು ಮಾರು ಲೆಕ್ಕ ಮೀಟ್ರಿಗೆ ನಾನುತ್ ನಲ್ವತ್ತೆಂಟು ಐವತ್ತು ರೂಪಾಯಿ ಆಗ್ತದೆ ಹಾಂ ಮೀಟ್ರು ಒಂದು ಮೀಟ್ರಿಗೆ ಐವತ್ತು ರೂಪಾಯಿ ಇಲ್ಲ ಇಲ್ಲ ಯಾಕೆ ಅಂದ್ರೆ ಅದರ ರೇಟೇ ಹಾಗೆ ಇರೋದು ಕೇಳಿ ಅಲ್ಲೇ ಅಲ್ಲೇ ತಗೊಳಿ ಅಲ್ಲೇ ಅಯ್ ನಮ್ಮಲ್ಲೂ ನಮ್ಮ ಪದಾರ್ಥ ಚೆನ್ನಾಗಿದೆ ಅಂತ ಬರ್ತಿದೀರಲ್ವಾ

ಒಳ್ಳೆಯ ಮಾಲು ಇದೆ ಅಂತನೆ ಬರೋದು ನೀವು ಆಂ ಒಳ್ಳೆಯ ಮಾಲಿರೋ ಹೊತ್ತಿಗೆ ಅದಕ್ಕೆ ರೇಟ್ ಜಾಸ್ತಿ ಹೂ ತಗೋ ಹೋಗಿ ಕೊಟ್ಟಮೇಲೆ ಒಳ್ಳೆಯದೆ ಆಗದು ಕಾಣತ್ತೆ ನೋಡಿ ಮತ್ತಿನ್ನೇನು ಬಂದ್ರೆ ಹಾಂ ಸರಿ ಆಯಿತು ಹಾಂ ಮಾಡ್ಕೊಡೋಣ ಬನ್ನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಬನ್ನಿ